ಕಾಲಾಂತರದಲ್ಲಿ ಕರ್ನಾಟಕ ರಾಜ್ಯದ ಭೌಗೋಳಿಕತೆಯು ಹೇಗೆ ಬದಲಾಗ್ತಿದೆ ಅಂತಂದರೆ ಇದು ಭೂಕಂಪ ಪ್ರವಾಹ ಬರಗಾಲದಿಂದ ಭೌಗೋಳಿಕತೆ ತುಂಬ ಬದಲಾವಣೆ ಆಗೈತೆ ಏನಕ್ಕೆ ಅಂತಂದರೆ ಇವಾಗ ಭೂಕಂಪ ಆಗುತ್ತೆ ಪ್ರವಾಹ ಆಗುತ್ತೆ ಬರಗಾಲ ಬರುತ್ತೆ ಬರಗಾಲದಿಂದ ಈ ತುಂಬ ಜನ ನೀರಿಲ್ದಿದ್ದಂಗೆ ಆಹಾರ ಇಲ್ದಿದ್ದಂಗೆ ಮತ್ತೆ ಮಳೇನೇ ಇಲ್ದಿದ್ದಂಗೆ ಅವ್ರು ಬರಗಾಲಾನ ಎದ್ರಿಸ್ತಾರೆ ಏನಕ್ಕೆ ಅಂತಂದರೆ ಮಳೆ ಬಂದರೆ ತಾನೇ ಅವರು ಬೆಳೆನ ಬೆಳಿಯಕ್ಕೆ ಆಗೋದು ನಾವು ಆಹಾರ ಧಾನ್ಯಗಳನ್ನ ತಿನ್ನಕ್ಕಾಗೋದು ಭೂಕಂಪ ಆಗ್ಬಿಟ್ಟು ಏನಾಗುತ್ತೆ ಅಂತಂದರೆ ಅಲ್ಲಿರೋ ಜನಗಳೆಲ್ಲನೂ ಸತ್ತೋಗ್ತಾರೆ ಮತ್ತೆ ಅಲ್ಲಿ ಭೂಮಿ ಏನಾದರೂ ಮನೆಗಳೆಲ್ಲ ಬಿದ್ದೋಗೋದು ಮತ್ತೆ ಅಲ್ಲಿ ನಾವ್ ಏನು ಆ ಸ್ಥಳದ ಇದೆ ವಾತಾವರಣಾನೇ ಬದಲಾವಣೆ ಆಗಿರುತ್ತೆ ಭೂಕಂಪದಿಂದ ಅಲ್ಲಿನ ಜನಗಳೆಲ್ಲನು ಭೂಕಂಪ ಆಗಿದೆ ಅಂತ ಅಂದರೆ ಅವ್ರ ಮನೆಗಳು ಮತ್ತೆ ಅವ್ರ ತುಂಬ ಬಡತನಕ್ಕೆ ಬಂದ್ಬಿಡ್ತಾರೆ ಅವ್ರಿಗೆ ವಸತಿಗಳಿರಲ್ಲ ಅವ್ರು ತುಂಬ ಏನು ಸಮಸ್ಯೆಗಳನ್ನ ಎದ್ರಿಸ್ತಾರೆ ಪ್ರವಾಹ ಆಯಿತು ಅಂತಂದರೆ ಅಲ್ಲಿರೋ ಮನೆಗಳೆಲ್ಲ ಕೊಚ್ಕೊಂಡು ಹೋಗಿಬಿಡುತ್ತೆ ಅಲ್ಲಿ ಮನೆಗಳಿಗೆಲ್ಲ ನೀರು ತುಂಬ್ಕೊಂಡು ಅಲ್ಲಿನ ಜನಕ್ಕೆ ತುಂಬ ಸಮಸ್ಯೆಗಳನ್ನ ತಂದ್ಕೊಡುತ್ತೆ